ಯಾರು ಮಾತಾಡ್ತಿರೋದು ಹಾಂ ಹೇಳಿ ಸರ್ ಹೇಳಿ ಮೇಡಮ್ ಅದೇ ಮೇಡಮ್ ಈಗ ನೀವು ಅಮ್ ನಿಮ್ಮ ಕಂಪನಿಯಿಂದ ನಮ್ಗೆ ಅಮೌಂಟ್ ಬಂದು ಈಗ ಒಂದು ವಾರ ಆಗಿದೆ ಅಲ್ವಾ ಒಂದು ವಾರದಲ್ಲೀ ನಾವು ವಾರಕ್ಕೆ ಮುಂಚೆಯೇ ಎಲ್ಲ ಈ ಊರಿನಲ್ಲೀ ಅಂದರೆ ನಿಮ್ಮ ಕಂಪ್ನಿ ಇದೆ ಅಲ್ವಾ ಆ ಸುತ್ತಮುತ್ತ ಏರಿಯಾದಲ್ಲೆಲ್ಲ ಎನ್ಕ್ವೈರಿ ಮಾಡಿ ಆ ಊರಿನವ್ರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ ಇದೆ ತೊಂದರೆಗಳಿದೆ ಅಂತೆಲ್ಲ ಐಡೆಂಟಿಫೈ ಮಾಡಿದಾಗ ನಮ್ಮ ಗಮ್ನಕ್ಕೆ ಬಂದಿದ್ದು ಏನಂತ್ಹೇಳಿದ್ರೆ ತುಂಬ ಜನ ಇಲ್ಲಿರೋರು ಮನೆಯಲ್ಲಿ ಗಂಡ ಇಲ್ಲ ಮತ್ತು ಅವ್ರ ಮನೆಯಲ್ಲೊಂದು ನೋಡ್ಕೊಳ್ಳೋರು ಇಲ್ಲ ಸಂಪಾದನೆ ಮಾಡೋರಿಲ್ಲ ಅಂತ ಗೊತ್ತಾದಾಗ ನಾವು ನಿಮಗೆ ಪ್ರಾಜ ಅಂದರೆ ಪ್ರಾಡ್ ಪ್ರಾಜೆಕ್ಟ್ ಅನೌನ್ಸ್ ಮಾಡೋ ಟೈಮಲ್ಲೇ ನಾನು ನಿಮಗೆ ಕಂಪನಿಯ ಹೆಡ್ಡಿಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಮೇಬಿ ನೀವು ಅಲ್ಲಿ ಇರ್ಲಿಲ್ಲ ಅನ್ಕೊತೀನಿ ಅದರಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಇರೋರು ಇದಾರೆ ಅಂತ ಈಗ ನೀವು ಕೊಟ್ಟಿರೊ ದುಡ್ಡನ್ನು ನಾನು ಯಾವ್ಯಾವ ರೀತಿ ಯೂಸ್ ಮಾಡ್ಕೊಂಡಿದೀನಿ ಅಂದರೆ ಈಗ ಆಲ್ರೆಡಿ ನನ್ನ ಟಾರ್ಗೆಟ್ ಬಂದು ಮೂವತ್ತು ಜನ ಇದೂ ಮೇಡಮ್ ಆ ಮೂವತ್ತು ಜನದಲ್ಲಿ ನಾನು ಆಲ್ರೆಡಿ ಹತ್ತು ಜನಕ್ಕೆ ಫಂಡನ್ನ ರಿಲೀಸ್ ಮಾಡಿದೀನಿ ಒಬ್ಬೊಬ್ಬರಿಗೇ ಹಾಂ ಹೇಳಿ ಮೇಡಮ್ ಅದೇ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡಿದೀನಿ ಅವರು ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿ ಅವ್ರದ್ದು ಕೆಲ್ವೊಂದು ಡಾಕ್ಯುಮೆಂಟ್ಸ್ ತಗೋಬೇಕಲ್ವ ಮೇಡಮ್ ರೇಷನ್ ಕಾರ್ಡು ಅವ್ರು ಸಿಂಗಲ್ ಪೇರೆಂಟ ಇಲ್ವಾ ಅಂತ ನಮ್ಗೆ ಗೊತ್ತಾಗ್ಬೇಕಾದ್ರೆ ರೇಷನ್ ಕಾರ್ಡು ಅವ್ರ ಫ್ಯಾಮಿಲಿ ಡಿಟೇಲ್ಸ್ ಎಲ್ಲ ತಗೋಂಡು ಅದ್ರಮೇಲೆ ನಾವು ಮುಂದೇ ಹೋಗಣ ಅಂತೇಳಿ ಬಿಟ್ಟು ಈಗ ಸಧ್ಯಕ್ಕೆ ಹತ್ತು ಜನಕ್ಕೆ ಫಂಡ್ ರಿಲೀಸ್ ಮಾಡಿ ಅಂದರೆ ಅವ್ರಿಗೆ ಅಮೌಂಟನ್ನ ಪೂರ್ತಿ ಕೊಟ್ಟಿಲ್ಲ ಅವ್ರಿಗೆ ಏನೇನು ನೆಸೆಸಿಟಿ ಇದೆಯೋ ಆ ಪ್ರಾಡಕ್ಟ್ಸನ್ನೆಲ್ಲ ನಾವೇ ನಮ್ಮ ಮುಖಾಂತ್ರ ಪರ್ಚೆಸ್ ಮಾ ಅಂದರೆ ಅದನ್ನೆಲ್ಲ ತಗೊಂಡು ಬಂದು ಅವ್ರಿಗೆ ಒಂದು ಬಿಸ್ನೆಸ್ ಹಾಕ್ಕೊಡೊ ಥರ ಇರ್ಬೋದು ಅವ್ರಿಗೆ ಅವರೇ ಒಂದು ದುಡಿಯೋ ಅಂಥ ಕ್ಯಾಪಾಸಿಟಿ ತೊಗೋಳ್ಳೊ ಥರ ನಾವು ಅವ್ರಿಗೆ ಕೊಡ್ತಾ ಇದೀವಿ ಅವಕಾಶ ಕೊಡ್ತಾ ಇದೀವಿ ಇನ್ನು ಇಪ್ಪತ್ತು ಜನ ಇದಾರೆ ಮೇಡಮ್ ನೀವು ಕೊಟ್ಟಿರೋದರಲ್ಲೀ ಈಗ ಆಲ್ರೆಡಿ ಒಂದು ಹದಿನೈದು ಲಕ್ಷ ಖರ್ಚ್ ಆಗಿದೆ ಇನ್ನೂ ಮೂವತ್ತು ಜನ ಇದಾರೆ ಅಲ್ವಾ ಅದನ್ನು ನೋಡಿ ನಿಮಗೆ ರಿಪೋರ್ಟ್ ನಾನು ಫೈನಲ್ ಆಗಿ ಸಬ್ಮಿಟ್ ಮಾಡ್ತೀನಿ ಮೇಡಮ್

ಹಾಂ ಸರಿ ಹಾಂ ಅದೇ ರೀತಿ ಮತ್ತೆ ಇನ್ನು ನಮಗೆ ನಿಮ್ಮ ಕಂಪ್ನಿ ಸ್ಟಾಫಿಂದ ಸ್ವಲ್ಪಾ ಸಿಗ್ನೇಚರ್ಸ್ ಎಲ್ಲ ಬೇಕಾಗಿತ್ತು ಮೇಡಮ್ ಇನ್ನು ನಿಮ್ಮ ಸಿಗ್ನೇಚರ್ ಆಗಿಲ್ಲ ಹಾಂ ಇನ್ನು ಕಂಪ್ನೀ ಸಹ ಸಿ ಎಸ್ ಆರ್ ಫಂಡ್ ರಿಲೀಸ್ ಮಾಡೋರ್ದೂ ಕೂಡ ಸಿ ಎಸ್ ಆ ಇದು ಸಿಗ್ನೇಚರ್ ಆಗಿಲ್ಲ ಮೇಡಮ್ ನೀವು ಒಂದ್ಸಲ ಫೀಲ್ಡಿಗೆ ವಿಸಿಟ್ ಮಾಡಿದ್ರೇ ಒಳ್ಳೆದಾಗುತ್ತೆ ಯಾಕರೆ ನೀವು ಕಣ್ಣಾರೆ ನೋಡ್ತೀವಲ್ಲ ನಾಳೆ ಇಲ್ಲ ಅಂದರೆ ನಾಡಿದ್ದು ಮೇಡಮ್ ಅದೇ ಕ್ಲ ನಮಗೆ ಕಸ್ಟಮರ್ ಸಿಗಬೇಕಲ್ವ ಮೇಡಮ್ ಆ ಥರಾ ಅವ್ರು ಸಿಕ್ಕಿದಾಗ ನಾನು ನಿಮಗೆ ಹೇಳ್ತಿನಿ ಅವಾಗ ನೀವು ಬಂದರೆ ನಾನು ನಿಮಗೆ ತೋರ್ಸಿ ಕೊಡ್ತೀನಿ ಆ ವಿಲೇಜಿಗೆ ಕರ್ಕೊಂಡೋಗಿ ಯಾಕಂದರೆ ಈಗ ಇನ್ನು ನಾವು ಅವ್ರನ್ನ ಹುಡುಕ್ತಿದಿವಲ್ವ ಸಿಕ್ಕಿದ ಥರ ಸಿಕ್ಕಿದಾಗ ಕರೆದ್ರೆ ಒಂಥರ ಈಗ ನೀವು ನಾಳೆ ನಾಳಿದ್ದು ಅಂದಾಗ ಅವ್ರು ಬರ್ತಾರೋ ಇಲ್ಲವೋ ಗೊತ್ತಿಲ್ಲ

ಹಾಂ ಸರಿ ಮೇಡಮ್ ಆಯಿತು ಬನ್ನಿ ಓಕೆ ಮೇಡಮ್